ನನ್ನ ತಂದೆ ದೊಡ್ಡ ಸಾಹಿತಿಗಳು ಅಜ್ಜಂಪುರ ಜಿ ಸೂರಿ ಅವರು ಅಂತೇಳಿ ಅವರು ಯಾವುದೇ ಬುಕ್ಗಳು ಪಬ್ಲಿಷಾಗಿ ಫಸ್ಟ್ ಡೇ ಬರ್ತಿದ್ದಾಗೆನೇ ನಾನು ಫ಼ಸ್ಟ್ ಓದ್ಬೇಕು ಅದು ತುಂಬ ಕುತೂಹಲ ಅದು ಈವನ್ ಮುಖಪುಟ ಹೇಗಿದೆ ಅದರ ಇದು ಶೀರ್ಷಿಕೆ ಮತ್ತೆ ಅದರ ಮುನ್ನುಡಿ ಇದೆಲ್ಲ ಬರೆದಿರೋರು ಹೇಗಿದೆ ಅದು ಅಂತ ತುಂಬ ಕುತೂಹಲದಿಂದ ಫ಼ಸ್ಟ್ ನಾನೇ ನಮ್ಮ ಮನೆಯಲ್ಲಿ ಓದ್ತಾ ಇದ್ದೆ ನನ್ನ ತಂದೆ ದೊಡ್ಡ ಸಾಹಿತಿಗಳಾಗಿರೋದರಿಂದ ನನಗೆ ಪುಸ್ತಕ ಅಂದರೆ ತುಂಬ ಪ್ರೀತಿ ಅದರಲ್ಲಿ ಕೆಲವು ಹೆಣ್ಣುಮಕ್ಕಳ ಬಗ್ಗೆಯೇ ಆಯಿತು ಅವರ ನನ್ನ ತಂದೆಗೆ ಹೆಣ್ಣುಮಕ್ಕಳ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಅವರಿಗೆ ಸಂಸ್ಕರಣ ಅಂತ ಒಂದು ಬುಕ್ ಬರೆದಿದ್ರು ಆ ಸಂಸ್ಕರಣ ಅನ್ನುವ ಬುಕ್ಕಲ್ಲಿ ಒಂದು ಹೆಣ್ಣಿಗೆ ಆಗುವ ಶೋಷಣೆ ಬಗ್ಗೆ ಬರೆದಿರ್ತಾರೆ ನನ್ನ ತಂದೆ ನನ್ನ ತಂದೆ ಬಗ್ಗೆ ತುಂಬ ಪ್ರೀತಿ ನನಗೆ ಅದರಲ್ಲೂ ಹೆಣ್ಣುಮಕ್ಕಳ ಬಗ್ಗೆ ಅವರ ಸಾ ಅವರ ನೋವುಗಳು ಹೆಣ್ಣುಮಕ್ಕಳಿಗೆ ಯಾವ ರೀತಿ ಎಷ್ಟು ಸಮಾಜದಲ್ಲಿ ಶೋಷಣೆ ಇದೆಲ್ಲ ಆಗ್ತದೆ ಅಲ್ಲ ಪ್ರತಿ ಒಂದು ಅದೆಲ್ಲಾ ನನ್ನ ತಂದೆ ಅದನ್ನು ಗುರುತಿಸಿ ಬರೆದಿರ್ತಾರೆ ಅದನ್ನು ನೋಡಿ ನನಗೆ ನನ್ನ ತಂದೆಯ ಬಗ್ಗೆ ಹೆಣ್ಣುಮಕ್ಕಳ ಬಗ್ಗೆ ಅಪಾರವಾದ ಗೌರವ ಇದೆಲ್ಲಾ ಇರುತ್ತಲ್ಲ ಅದನ್ನು ನೋಡಿ ನನ್ನ ತಂದೆ ಬಗ್ಗೆ ತುಂಬ ಗೌರವ ಆಗುತ್ತೆ ಆಮೇಲೆ ಕೆಲವು ಬುಕ್ ಅದು ಫಿಲ್ಮ್ ಆಗೋದಕ್ಕೂ ಕೂಡ ತಗೊಳ್ತಾ ಇದ್ದರು ತುಂಬ ಇಷ್ಟಪಡ್ತಿದ್ದೆ ಆಮೇಲೆ ಬುಕ್ಸುಗಳು ಪ್ರತಿ ಒಂದು ಓದ್ತಾ ಇದ್ದೆ ಓದೋದರ ಜೊತೆ ನಾನು ಎ ಎಲ್ಲಿ ಸ್ಟುಡೆಂಟ್ ಆಗಿ ಇರುವಾಗಲೂ ಕೂಡ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲೂ ಅಟ್ ಎ ಟೈಮ್ ಒಂದೇ ಸಮಯ ಒಂದೇ ಸ ಸಾರಿ ಒಂದೇ ವರ್ಷದಲ್ಲೇನೆ ಅವರದು ಮಂಗಳ ಸುಧಾ ತರಂಗ ವಾರಪತ್ರಿಕೆ ಇವುಗಳಲ್ಲೆಲ್ಲಾ ಅವರದು ಧಾರವಾಹಿಗಳಾಗಿ ಬರತ್ತೆ ನಮ್ಮ ತಂದೆ ಅವರದು ಬರೆದಿರೋ ಕಾದಂಬರಿಗಳು ಅದೆಲ್ಲಾ ಆಮೇಲೆ ಅದು ಅಷ್ಟೂ ಬುಕ್ಸುಗಳನ್ನ ಪ್ರತಿಯೊಂದು ಅವರು ಎಲ್ಲಾದರೂ ಒಂದು ಸೀರಿಯಲ್ ಏನಾದರೂ ಒಂದು ಇದು ಧಾರಾವಾಹಿದು ಮಿಸ್ ಆಗಿದೆ ಅಂದರೆ ಹಾಗೂ ಮ್ಯಾಗ್ಝಿನ್ ಇನ್ನೂ ಯಾರ ಮನೆಯಲ್ಲಿ ಸುಧಾ ತರಿಸ್ತಾರೆ ಯಾರ ಮನೆಯಲ್ಲಿ ತರಂಗ ತರಿಸ್ತಾರೆ ಅಂದುಕೊಂಡು ಹುಡುಕಿ ತಗೊಂಬಂದು ನನ್ನ ತಂದೆಗೆ ಕೊಡ್ತಿದ್ದೆ ಭಾಳ ಖುಷಿ ನಮ್ಮ ಅಪ್ಪನಿಗೆ ಬುಕ್ ಬಗ್ಗೆ ಅವರಿಗೂ ಭಾಳ ಇಷ್ಟ ಆ ಬುಕ್ಕುಗಳನ ಅಪ್ಪಂದು ಧಾರವಾಹಿ ಬರ್ತಿತ್ತಲ್ಲಾ ಎಲ್ಲರಿಗೂ ಹೇಳ್ತಿದ್ದೆ ನನ್ನ ತಂದೆಯದು ಅಪ್ಪಾಜಿಯದು ಮಂಗಳದಲ್ಲಿ ಧಾರವಾಹಿ ಬರ್ತಿದೆ ವಾರಪತ್ರದಲ್ಲಿ ವಾರಪತ್ರಿಕೆಯಲ್ಲಿ ಕಿನ್ನರ ಸಾನಿ ಬರ್ತಾ ಇದೆ ಪ್ರಜಾಮತ ಮ್ಯಾಗ್ಝಿನ್ನಲ್ಲಿ ಇದು ಬರ್ತಿದೆ ಅದು ಬರ್ತಿದೆ ಅಂತ ಅಪ್ಪನದು ಎಲ್ಲರ ಮನೆ ಮನೆಗೆ ಹೋಗಿ ಹೇಳ್ಕೊಂಬರ್ತಿದ್ದೆ ನಾನು ತುಂಬ ಖುಷಿಪಡೋರು ಮತ್ತು ನಾನು ನನ್ನ ತಂದೆ ನನ್ನ ಮದುವೆ ಮಾಡಿಕೊಡ್ತಾರೆ ನಂತರ ನಾನು ಗಂಡನ ಮನೆಗೆ ಬಂದಾಗಲೂ ಕೂಡ ಫ಼ಷ್ಟೇನು ಗೊತ್ತಾ ಒಂದು ದೊಡ್ಡ ಲಗೇಜ್ ಬ್ಯಾಗ್ ಫ಼ುಲ್ ಅಪ್ಪನ ಬುಕ್ಸುಗಳು ಅವರನ್ನು ಕರ್ಕೊಂಬರಕ್ಕೆ ಆಗಲ್ಲವಲ್ಲ ಅದಕ್ಕೆ ಅದರ ಬದಲು ಪ್ರೀತಿಯಿಂದ ಅವರ ಬುಕ್ಸುಗಳು ಅವರು ಬರೆದಿರೋ ಬುಕ್ಸುಗಳು ಅಷ್ಟು ತಗೊಂಬರ್ತಿ ತಗೊಂಬಂದು ನನ್ನ ಮನೆ ಮಾಡಿದಾಗ ಎಲ್ಲಾ ಫ಼ಸ್ಟ್ ಎಲ್ಲಾ ಜೋಡಿಸಿ ಅಪ್ಪನ ಫ಼ೋಟೋ ಅದೆಲ್ಲಾ ಇಟ್ಟಿರ್ತೀನಿ ನಮ್ಮ ಮನೆಯಲ್ಲಿ ಬಂದ ಗೆಸ್ಟ್ಗಳೆಲ್ಲ ನೋಡೋರು ಇದೇನಿದು ಇಷ್ಟೊಂದು ಬುಕ್ಸಾ ಇವರ ಮನೆಯಲ್ಲಿ ಇಷ್ಟೊಂದು ಬುಕ್ಸುಗಳು ಇಟ್ಕೊಂಡಿದ್ದಾರೆ ಪುಸ್ತಕದ ಬಗ್ಗೆ ಭಾಳ ಆಸಕ್ತಿ ಇದೆ ಅಂತ ಅನ್ನೋರು ಬಟ್ ಆ ಪುಸ್ತಕ ಓದೋದ್ರ ಜೊತೆಗೆ ಎಲ್ಲರು ಬಂದವರು ಎಲ್ಲ ಕೇಳೋರು ಒಂದೊಂದು ಆ ಪುಸ್ತಕ ಕೊಡಿ ಈ ಪುಸ್ತಕ ಕೊಡಿ ಅಂದು ತಗೊಂಡು ಹೋಗೋರು ನನ್ನ ತಂದೆ ಮನೆಯಿಂದಲೇ ನನಗೆ ಆ ಶಿಸ್ತು ಅಭ್ಯಾಸ ಇತ್ತು ಪುಸ್ತಕ ಕೊಡ್ತಿದ್ದಾಗೇನೆ ಯಾರಿಗಾದರೂ ತಕ್ಷಣ ಒಂದು ನೋಟ್ ಬುಕ್ಕಲ್ಲಿ ಇಂತಹ ಬುಕ್ ಅವರಿಗೆ ಕೊಟ್ಟಿದ್ದೀನಿ ಅಂತ ನೋಟ್ ಬುಕ್ಕಲ್ಲಿ ಬರೀತಿದ್ದೆ ಯಾಕೆ ಅಂದರೆ ಅದು ಒಂದು ಬುಕ್ ನಾನು ಮರೆತು ಮರೀಬಹುದು ಯಾರಾದರೂ ತಗೊಂಡು ಹೋಗಿದ್ದಾಗ ಮರೆತು ಬಿಡ್ತಿದ್ದೆ ಅದನ್ನು ಒಂದು ಬರೆದು ಅಲ್ಲಿ ಒಂದು ಸ್ಲಿಪ್ಪಲ್ಲಿ ಇಡ್ತಿದ್ದೆ ಒಂದು ಚೀಟಿಯಲ್ಲಿ ಎಷ್ಟೇ ದಿನಗಳಲ್ಲಾದರೂನು ಇಂತಹ ಬುಕ್ ಇಂಥವ್ರಿಗೆ ಕೊಟ್ಟಿದ್ದೀನಿ ಕೊಡಿ ಅಂತ ತಗೊಂಬಂದು ಇಡ್ತಿದ್ದೆ ಮತ್ತೆ ಕಲೆಕ್ಟ್ ಮಾಡಿಕೊಂಡು ಈಗಲೂ ಕೂಡ ನಮ್ಮ ಮನೆಯಲ್ಲಿ ಒಂದು ನನ್ನ ತಂದೆ ಬುಕ್ಸುಗಳು ಅವರು ಬರ್ದಿರೋವಂಥ ಬುಕ್ಸುಗಳೆ ಒಂದು ರ್ಯಾಕ್ ಫ಼ುಲ್ಲಿದೆ ಇವತ್ತೂ ನನ್ನ ಅಣ್ಣಂದಿರಿಗೆ ಏನಕ್ಕಾದರೂ ಬೇಕಾಗತ್ತೆ ಒಂದು ಯಾವುದಾದರೂ ಬುಕ್ಸ್ ಮಿಸ್ಸಾಗಿದೆ ಅಂದರೆ ನನ್ನ ಮನೆಯಲ್ಲಿ ಇರ್ತದೆ ಆ ಕಾಪಿ ಆವಾಗ ಬಂದು ತಗೊಂಡು ಹೋಗ್ತಾರೆ ಖುಷಿಪಡ್ತಾರೆ ಎಲ್ಲರೂ ಅವರು ಬರ್ದಂಥ ಬುಕ್ಸ್ಗಳು ಅಲ್ಲಿ ವಿಶೇಷವಾದಂಥ ನನ್ನ ನೆಚ್ಚಿನ ಬುಕ್ ಅಂದರೆ ಸಂಸ್ಕರಣ ಬುಕ್ ಸಂಸ್ಕರಣ ಬುಕ್ ಅಂದರೇನೇ ಅದೇ ಹೇಳ್ತೀನಲ್ಲಾ ಹೆಣ್ಣುಮಕ್ಕಳ ಶೋಷಣೆ ಬಗ್ಗೆ ಬರೆದಿರ್ತಾರಲ್ಲ ಅಪ್ಪ ಆಮೇಲೆ ನನ್ನ ತಾಯಿ ಕೂಡ ಅದರ ಬಗ್ಗೆ ಹೆಣ್ಣುಮಕ್ಕಳ ಬಗ್ಗೆ ಹೀಗೆ ಅದು ಹಾಗೆ ಹೀಗಿರಬೇಕು ಆ ಹೆಣ್ಣುಮಕ್ಕಳ ಬಗ್ಗೆ ಶೋಷಣೆ ಆಗ್ತಾ ಇದೆ ಅದು ಈ ಥರ ಇದ್ದರೆ ಈ ಥರ ಆದರೆ ಹೇಗೆ ಅಂತಂತ ಅಪ್ಪ ಅಮ್ಮ ನನ್ನ ತಂದೆಗೆ ಗೈಡ್ ಮಾಡೋರು ಅವರಿಗೂ ಬುಕ್ಸ್ ಓದೋ ಹವ್ಯಾಸ ಇದ್ದಿದ್ರಿಂದ ನನ್ನ ಮನೆಯಲ್ಲಿ ಬುಕ್ಸ್ಗಳು ಅಂದರೆ ಸುರಿಮಳೆ ಎಷ್ಟು ಬೇಕಾದರೂ ಬುಕ್ಸ್ಗಳು ಮ್ಯಾಗ್ಝಿನ್ಸ್ಗಳು ಎಲ್ಲ ಇದೆ ಅಷ್ಟೇ ಅಲ್ಲದೆ ನಮ್ಮ ಮನೆಯವರಿಗೂ ಕೂಡ ಪುಸ್ತಕಗಳ ಪ್ರೇಮಿ ಅವರಿಗೆ ಬುಕ್ಸ್ ಅಂದರೆ ಭಾಳ ಇಷ್ಟ ಅವರು ಕೂಡ ಹೋದಕಡೆ ಎಲ್ಲ ಹೋದಂಥ ಕೆಲವು ಸಮ್ಮೇಳನಗಳಲ್ಲಾಯಿತು ಸಾಹಿತ್ಯ ಪರಿಷತ್ತಿನ ಕೆಲವು ಇದರಗಳಲ್ಲೆಲ್ಲ ಫಂಕ್ಷನ್ಸ್ಗಳಿಗೆ ಹೋದ ಕಡೆಯೆಲ್ಲ ಬುಕ್ಸ್ಗಳನ್ನು ತುಂಬಾನೇ ತಗೊಂಬರ್ತಾರೆ ನಮ್ಮ ಮನೆಯವರು ಅದು ತಗೊಂಬಂದು ನಮ್ಮ ಮನೆಯಲ್ಲಿ ಅವರು ತಂದು ಇಕ್ತಿರ್ತಾರೆ ನಾನು ಜೋಡಿಸಿ ಇಡೋದು ಇತ್ತೀಚೆಗೆ ಓದೋ ಅಭ್ಯಾಸ ಸ್ವಲ್ಪ ಕಡಿಮೆ ಟಿ ವಿ ಅದು ಇದು ಬಂದಮೇಲೆ ಅಷ್ಟೊಂದು ಒದ್ತಿದ್ದೋಳು ಸ್ವಲ್ಪ ಕಣ್ಣು ಇದೆಲ್ಲಾ ಸ್ವಲ್ಪ ಇದಾಗ್ತದೆ ಈಗೆಲ್ಲಾ ಟಿ ವಿ ಇದೆಲ್ಲಾ ಬಂದಿರೋದ್ರಿಂದ ಟಿ ವಿ ಮುಖಾಂತರ ಮೊಬೈಲಲ್ಲಿ ಈಗ ಎಲ್ಲಾ ನೋಡ್ತಾ ಇರ್ತೀವಿ ಈಗಿನ ಪುಸ್ತಕಗಳು ಓದೋ ಹವ್ಯಾಸವೇ ಕಡಿಮೆ ಆಗ್ತಾ ಇದೆ ಅದು ತುಂಬ ನನ್ನ ಮಕ್ಕಳು ನಾವೆಲ್ಲ ಅಷ್ಟೆಲ್ಲಾ ಬುಕ್ಸುಗಳನ್ನು ಓದ್ತಿದ್ದಂತವರು ಈಗ ನಮ್ಮ ಮಕ್ಕಳು ಒಂದು ಮ್ಯಾಗ್ಝಿನನ್ನು ಇದು ಆಯ್ತು ನಾವು ತಗೊಂಬಂದು ಅಲ್ಲಿ ಹಾಕಿದರೆ ಸುಧಾ ತರಂಗ ಅಟ್ಲೀಸ್ಟ್ ಹೀಗೆ ರ್ಯಾಪರ್ ಕೂಡ ತೆಗೆದು ಹೀಗೆ ನೋಡೋಲ್ಲ ಈಗ ಅಂಥ ಕಾಲ ಬಂದ್ಬಿಟ್ಟಿದೆ ಪುಸ್ತಕಗಳ ಪ್ರೇಮಿ ಅಂದರೆ ಒಂದು ಕಾಲದಲ್ಲಿ ಇತ್ತು ಈಗ ಅದನ್ನು ಕೇಳುವುದೇ ಬೇಡ ಯ ನನ್ನ ಮನೆಯಲ್ಲಿ ಅಂತಲೇ ಅಲ್ಲ ನಾನು ನಾವುಗಳು ಅಷ್ಟು ಓದ್ತಿದ್ದಂಥವರು ಅಷ್ಟು ಬುಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಿದ್ದಂಥ ಮನೆಯಲ್ಲೇ ಇವತ್ತು ನಮ್ಮ ಮಕ್ಕಳು ಒಂದು ಪುಸ್ತಕಾನೂ ಕು ಈ ಟಿ ವಿ ಮೊಬೈಲ್ ಇದೆಲ್ಲಾ ಬಂದಮೇಲೆ ಅಟ್ಲೀಸ್ಟ್ ಹೀಗೆ ಪುಸ್ತಕ ಕೂಡ ಹೀಗೆ ಯಾವುದು ರ್ಯಾಪರ್ ಕೂಡ ಹೀಗೆ ತೆಗೆದು ಕೂಡ ನೋಡೋಲ್ಲ ನಮ್ಮಗಳಿಗೆ ಫ಼ಸ್ಟ್ ಅದು ಮುಖಪುಟ ಹೇಗಿದೆ ಇದು ಮುನ್ನುಡಿ ಬರೆದಿರೋರು ಯಾರು ಇದು ರೈಟ್ರ್ ಯಾರು ಎಲ್ಲಾ ಪ್ರತಿ ಒಂದು ಅಬ್ಸರ್ವ್ ಮಾಡ್ತಿದ್ವಿ ಈಗ ಯಾವುದೂ ಇಲ್ಲ ಅಲ್ಲಿ ಇಟ್ಟಿದ್ದರೆ ಇದು ಯಾರದ್ದು ಏನು ಯಾವ ಮ್ಯಾಗ್ಝಿನಪ್ಪ ಅಂತ ಕೇಳಿದ್ರೆ ಅಲ್ಲ ಯಾವುದೋ ಇತ್ತೇನೋ ಅಮ್ಮ ಗೊತ್ತಿಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ಈಗ ಅಂಥ ಸ್ಥಿತಿಗೆ ತ ಬಂದು ತಲ್ಪಿದಂಥ ಕಾಲ ಆಗಿಬಿಟ್ಟಿದೆ ಈ ಟಿ ವಿ ಮೊಬೈಲ್ಗಳು ಬಂದು ನಿಜಕ್ಕೂ ಬಾ ಆವಾಗಿನ ಇದು ನೆನೆಸಿಕೊಂಡರೆ ಭಾಳ ಖುಷಿ ಆಗುತ್ತೆ ಇವತ್ತು ಕೂಡ ನನ್ನ ಮನೆಯಲ್ಲಿ ಲೈಬ್ರರಿ ನಮ್ಮ ಮನೆಯಲ್ಲಿ ತುಂಬಿ ತುಳಕ್ತಾ ಇದೆ ಇವತ್ತೂ ಕೂಡ ಅದೊಂದು ಬಹಳ ಇಷ್ಟವಾದಂಥ ಇದು ನನಗೆ ಅದನ್ನು ಒಂದು ರೀತಿ ದೇವಸ್ಥಾನದ ಥರನೇ ಅದನ್ನು ನಾನು ಲೈಬ್ರರಿ ಮಾಡಿಕೊಂಡು ಕೆಲವು ಪು ಬಹಳ ಇಷ್ಟಪಡ್ತೀನಿ